ನಾನು ವಾಸವಿರೋದು ದಾವಣಗೆರೆ ನಗರದಲ್ಲಿ ದಾವಣಗೆರೆ ನಗರದಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ರೋಗಿಗಳಿಗೆ ಉತ್ತಮ ಚಿಕಿತ್ಸೆಯನ್ನು ನೀಡ್ತಾರೆ ಜೊತೆಗೆ ಒಳ್ಳೊಳ್ಳೆಯ ಆಹಾರ ಪದ್ಧತಿಗಳ್ನ ರೂಢಿಸೋದು ಹೇಗೆ ಅಂತ ಹೇಳಿ ಕೊಡ್ತಾರೆ ಅದರ ಜೊತೆಗೆ ಮಾತ್ರೆಗಳನ್ನು ಒಳ್ಳೊಳ್ಳೆಯ ಮಾತ್ರೆಗಳು ಬೇಗ ಕಾಯಿಲೆ ವಾಸಿ ಆಗುವಂಥ ಮಾತ್ರೆಗಳನ್ನೂ ಸಹ ಚೆನ್ನಾಗಿ ಕೊಡ್ತಾರೆ ಇದರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಇಲ್ಲಿದ್ದ ಆಸ್ಪತ್ರೆಗಳೆಲ್ಲ ಚೆನ್ನಾಗಿ ಕಾಯಿಲೆ ಕೋವಿಡನ್ನ ವಾಸಿ ಮಾಡೋದರಲ್ಲಿ ಒಳ್ಳೆಯ ಕಾರ್ಯವನ್ನು ನಿರ್ವಹಿಸಿದಾರೆ